ನಾವು ಇತ್ತೀಚಿಗೆ ನೋಡುತ್ತಿರುವಂತೆ ಮಾಧ್ಯಮಗಳಲ್ಲಿ ಕನ್ನಡವನ್ನು ಉತ್ತಮವಾಗಿ ಬಳಸುತ್ತಾರೆ ಯಾವ ಥರ ಬಳಸ್ತಾರೆ ಅಂದರೆ ಈಗ ಅಡ್ವಟೈಸ್ಮೆಂಟು ಈ ಥರದಲ್ಲೆಲ್ಲ ಕನ್ನಡವೇ ಬಳಸ್ತಾರೆ ಮತ್ತು ರೇಡಿಯೋದಲ್ಲೂ ಅಷ್ಟೇ ರೇಡಿಯೋದಲ್ಲೂ ಈ ಕನ್ನಡಕ್ಕೆ ಬೇಕಾದ ಕೆಲವು ಚಾನಲ್ಗಳಿವೆ ಅಂದರೆ ಕ ಸ್ವಲ್ಪ ಸ್ವಲ್ಪ ಚಾನಲ್ಗಳಿವೆ ಕನ್ನಡಕ್ಕೆ ಕನ್ನಡದವೇ ಚಾನಲ್ಗಳಿದೆ ಅದರಲ್ಲಿ ಟಿವಿಲೂ ಅಷ್ಟೇ ಟಿವಿಲೂ ಬೇಜಾನ್ ಚಾನಲ್ಸಿದೆ ಅವು ಕನ್ನಡಕ್ಕೆ ಮೀಸಲ್ಪಟ್ಟಿದೆ ಆದ್ದರಿಂದ ಅವೆಲ್ಲ ಕನ್ನಡದಲ್ಲೇ ತೋರಿಸ್ತಾರೆ ಕನ್ನಡದಲ್ಲೇ ಹಾಕ್ತಾರೆ ಕನ್ನಡದಲ್ಲೇ ಮೂವೀಸ್ ಕನ್ನಡದಲ್ಲೇ ಫಿಲಮ್ಗಳಾಕ್ತಾರೆ ಕನ್ನಡದಲ್ಲೇ ಹಾಡುಗಳಾಕ್ತಾರೆ ಕನ್ನಡದಲ್ಲೇ ನ್ಯೂಸ್ ಚಾನಲ್ಗಳು ಯೂಸ್ ಮಾಡ್ತಾರೆ ಈ ಥರ ಮಾಧ್ಯಮದಲ್ಲಿ ಕನ್ನಡವನ್ನು ಯೂಸ್ ಮಾಡ್ತಾರೆ ಇನ್ನು ರೇಡಿಯೋಗೆ ಬ್ ಇನ್ನು ರೇಡಿಯೋದಲ್ಲಿ ಬರ್ತೀನಿ ರೇಡಿಯೋಲಿ ಬಂದಾಗ ರೇಡಿಯೋದಲ್ಲೂ ಸ್ವಲ್ಪ ಸ್ವಲ್ಪ ವಿಭಾಗಗಳಿವೆ ಅದ್ರಲ್ಲೂ ಅದರಲ್ಲಿ ಮೊದಲನೇದು ಕನ್ನಡ ವಿಭಾಗ ಕನ್ನಡ ವಿಭಾಗದಲ್ಲಿ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ನೈಂಟಿ ಏಟ್ ಪಾಯಿಂಟ್ ಸೆವೆನ್ ಈ ಥರ ಮೊ ಈ ಥರ ಬೆ ಈ ಥರ ಬೇಕಾದಷ್ಟು ರೇಡಿಯೋ ಚಾನಲ್ಗಳಿವೆ ಮತ್ತು ಇತ್ತಿ ಈಗ ಟಿವಿ ಬರುತ್ತೆ ಟಿವಿ ಟಿವಿ ಅಂದರೆ ಟಿವಿ ಅಂದರೆ ನಾನು ಅವೆಲ್ಲ ಡೈಲಿ ಟಿವಿ ನೋಡ್ತೀವಿ ಡೈಲಿ ಕನ್ನಡ ಚಾನಲ್ಸೇ ಇರುತ್ತೆ ಆದ್ದರಿಂದ ನಾವು ಕನ್ನಡವನ್ನೇ ನೋಡ್ತೀವಿ ಈಗ ಟಿವಿಯಲ್ಲಿ ನ್ಯೂಸ್ ಚಾನಲ್ಸ ಅಂದರೆ ನ್ಯೂಸು ನ್ಯೂಸು ನ್ಯೂಸು ನ್ಯೂಸಲ್ಲಿ ಎಲ್ಲ ಕನ್ನಡ ಮೇಲುಗಡೆ ಮಾಮೂಲಿ ಕನ್ನಡದಲ್ಲೇ ನ್ಯೂಸ್ ರಿಪೋರ್ಟ್ ಓದ್ತಾರೆ ಕೆಳಗಡೆ ಕನ್ನಡದಲ್ಲಿ ಎಲ್ಲ ಟ್ಯಾಗ್ ಎಡ್ ಲೈನ್ಸ್ ಹಾಕ್ತಾರೆ ಈ ಥರ ನಾವು ಕನ್ನಡವನ್ನು ಉಪಯೋಗಿಸ್ತಾರೆ ನಾವು ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕ ಎಲ್ಲ ಕಡೆ ಎಲ್ಲ ಕಡೆಯೂ ಕನ್ನಡ ಕನ್ನಡ ಕನ್ನಡ ಅಂತ ಅದು ಹೋರಾಟ ಮಾಡ್ತಾಯಿದ್ದಾರೆ ಏತಕೆ ಅಂದರೆ ಕನ್ನಡ ಮಾಧ್ಯಮವಾಗಿ ಅದರಲ್ಲಿ ಬೇರೆ ಬೇರೆ ರೀತಿ ಬೇರೆ ಫೀ ಬೇರೆ ಮೂವಿಗಳಲ್ಲೆಲ್ಲ ಮತ್ತೆ ಕನ್ನಡಕ್ಕೆ ಡಬ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದಾರೆ ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಕನ್ನಡವನ್ನು ಕನ್ನಡನ ಕರೆಕ್ಟಾಗಿ ನೋಡಬೇಕು ಮತ್ತು ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆ ಉತ್ತಮವಾಗಿ ಎಲ್ಲರೂ ಬಳಸ್ತಿದ್ದಾರೆ ಮತ್ತು ಚ ಮಾಧ್ಯಮ ರೇಡಿಯೋ ಟಿವಿಯಲ್ಲೂ ಉತ್ತಮವಾಗಿ ಕನ್ನಡವನ್ನು ಬಳಸುತ್ತಾರೆ